ಎರಡು ಸಪ್ಟೆಂಬರ್ ಹತ್ತೊಂಬತ್ತುನೂರ ಐವತ್ತೈದು ಒಂದು ಜುಲೈ ಹತ್ತೊಂಬತ್ತುನೂರ ಎಪ್ಪತ್ತೊಂದು ಒಂದು ಅಕ್ಟೋಬರ್ ಹತ್ತೊಂಬತ್ತುನೂರ ಎಂಬತ್ತೊಂಬತ್ತು ಎರಡು ಎರಡು ಹತ್ತೊಂಬತ್ತುನೂರ ತೊಂಬತ್ತೆರಡು ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತು